ನಾನು ಹೈದ್ರಾಬಾದಾಗ ಇದ್ದಿದ್ದು ಎನ್ ಟಿ ಆರ್ ಗಾರ್ಡನ್ದಾಗ ಹೋಗಿದ್ದ ಒಂದ್ಸಲ ನನ್ಗೆ ಭಾಷೆ ಬರ್ತಿರ್ಲಿಲ್ಲ ಅಲ್ಲಿ ಹೈದ್ರಾಬಾದಾಗ ಅವಾಗ ಏನು ಮಾಡಿದೆವು ನಮ್ಮತ್ತಿ ಇರ್ತಾಳಲ್ಲಿ ಆಗ ಏನು ಮಾಡಿದೆವು ಹೋಗ್ಬೇಕು ಅನ್ನಿಸ್ತು ಗಾರ್ಡನ್ಗೆ ನಮ್ಮತ್ತೆಗೆ ನಮ್ಮತ್ತೆ ಮಕ್ಳಿಗೆಲ್ಲ ಕರ್ಕೊಂಡು ಹೋದೆವು ಹೋಗಿ ಅಲ್ಲಿ ಜನ ಎಲ್ಲ ಬೇರೆಬೇರೆ ರೀತಿ ಇರ್ತಾರೆ ಕೆಲವೊಬ್ರು ಬೇರೆಬೇರೆ ರೀತಿ ಅಂತಂದ್ರೆ ಅವ್ರಿಗೆ ಭಾಷೆ ತೆಲುಗು ಬರ್ತವೆ ನಮಗೆ ಕನ್ನಡ ಬರ್ತಾವ ಈಗ ಹ್ಯಾಂಗ ಮಾಡಬೇಕು ನಾವು ಹಂಗಂದು ನಮ್ಮತ್ತೆಗಿನ ನಮ್ಮತ್ತೆ ಮಕ್ಳಿಗೆ ಆ ಗಾರ್ಡನಿ ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಹೋಗಿ ಅಲ್ಲೇನು ಭಾಷೆ ಬರ್ಬೇಕಾದ್ರೆ ಈಗ ನಾವು ಮಾತಾಡಲೇಬೇಕು ನಾವು ಮಾತಾಡ್ಬೇಕಾದ್ರೆ ಹಿಂದಿ ಮಾತಾಡ್ತೇವೆ ಈಗ ಕೆಲವೊಬ್ರಿಗೆ ಹಿಂದಿ ಬರ್ತಾವ ಕೆಲವೊಬ್ರಿಗೆ ಬರಲ್ವು ಹಂಗಂದು ಕರ್ಕೊಂಡು ಹೋಗಿದ್ದೆವು ಕರ್ಕೊಂಡು ಹೋಗಿ ಆ ಸ್ಥಳಕ್ಕೆ ಹೋಗಿ ಏನು ಎನ್ ಟಿ ಆರ್ ಸ್ಥಳಕ್ಕೆ ಹೋದೆವು ಹೋಗಿ ಅಲ್ಲಿ ಎಲ್ಲ ಸುತ್ತಾಡಿದೆವು ನೋಡಿ ಅಲ್ಲಿ ಪಿಚ್ಚರ್ಗಳೆಲ್ಲ ಸೂಟಿಂಗ್ ಎಲ್ಲ ಆಗ್ಲತ್ತಿದ್ವು ನೋಡಿದೆವು ಅಲ್ಲೆಲ್ಲ ಹೀರೋ ಹೀರೋಯಿನೀಸ್ ಎಲ್ಲ ಬಂದಿದ್ರು ಆಮೇಲೆ ಆ್ಯಕ್ಟಿಂಗ್ ಅದು ಮಾಡೋದು ಅದು ಎಲ್ಲ ನೋಡಿದೆವು ಆಮೇಲೆ ಅಲ್ಲೆಲ್ಲ ಸುತ್ತಾಡ್ಕೊಂಡು ಮತ್ತು ಏನು ಸ್ನ್ಯಾಕ್ಸ್ ಅದು ತಿಂದ್ಕೊಂಡು ಓಡಾಡಿಕೊಂಡು ನೀರಿದೆ ಕುಡ್ಕೊಂಡು ಹಿಂಗೆ ನೋಡಿ ಸೂಟಿಂಗ್ ಅದು ಮಾಡ್ಲತ್ತಿದ್ರು ನೋಡ್ಲ ನೋಡ್ಕೊಳ್ತಾ ನಿಂತೆವು ಮತ್ತು ಅಲ್ಲೇನು ಹೋದ್ರು ಹೆಚ್ಚಿಗೆ ಜನ ಏನು ಮಾಡಿದ್ರು ತೆಲುಗುನೆ ಮಾತಾಡ್ತಾರೆ ನಮಗಂತೂ ಅರ್ಥ ಆಗಲ್ಲ ಅವ್ರು ಬೈದ್ರ್ಬಿ ಅರ್ಥ ಆಗೋಲ್ಲ ಹಂಗಂದು ಈಗ ಏನಾರ ಅವ್ರು ಕೇಳಿದ್ರೆ ಭೀ ನಾವೇನು ಅಂತಿದ್ದೆವು ನಾವು ನಮ್ಮತ್ತೆ ಮಗನಿಗೆ ಕರಿತಿದ್ದೆವು ಇವ ಏನಂದ್ರೂ ಇವ ಏನಂದ್ರೂ ಅವ್ರು ಏನಂದ್ರು ಅಂತ ಕೇಳ್ತಿದ್ದೆವು ಅವರು ಏನು ಮಾಡ್ತಿದ್ದರು ನಮಗೆ ಕನ್ನಡದಾಗ ಹೇಳ್ತಿದ್ದರು ಅದಕ್ಕೆ ನಾವೇನು ಮಾಡಿದೆವು ಸ್ವಲ್ಪ ಅಲ್ಲಿ ಹೊಂದುಕೊಳ್ಳೋಕ್ಕೆ ಪ್ರಯತ್ನ ಮಾಡಿದೆವು ಅಂದ್ರೆ ಅವರು ಹಿಂಗೆ ಏನಂತ ತೆಲ್ಗುದಾಗ ಹೆಸರು ಕೇಳ್ತಾರೆ ನೀನು ಏಮ್ ಪೇರಾಣಿ ಅಂತ ಕೇಳ್ತಾರೆ ನಮಗಿದು ಒಂದು ಬಿಟ್ಟರೆ ಏನೂ ಗೊತ್ತೆ ಇಲ್ಲ ಹಾಗಂದು ನಾವು ಹೆಸ್ರು ಅಷ್ಟೆ ಹೇಳ್ತಿದ್ದೆವು ಮತ್ತು ನಮ್ಮದೂ ಟಿಕೆಟೆಲ್ಲ ತೆಗೆಸೋದೆಲ್ಲ ಅವರೆ ಮಾಡಿದ್ರು ಟಿಕೆಟು ತೆಗೆಸೋದೆಲ್ಲ ನಮ್ಮತ್ತೆ ಮ ನಮ್ಮತ್ತೆನೆ ಮಾಡಿದ್ರು ಅವರಿಗೆಲ್ಲ ತೆಲುಗು ಬರ್ತಾವ ಹಂಗಂದು ಅವ್ರಿಗೆ ಕರ್ಕೊಂಡೆ ಹೋಗಿದ್ದೆವು ಎಲ್ಲ ನೋಡ್ಕೊಂಡೆವು ಸುತ್ತಾಡ್ಕೊಂಡೆವು ಅಲ್ಲಿ ಸೂಟಿಂಗ್ ಎಲ್ಲ ಮಾಡ್ತಾರ ಹೆಚ್ಚಿನ ರೀತಿ ಜನ ಸಂಖ್ಯೆ ಬರ್ತದಾ ಅಲ್ಲಿ ಪ್ರತಿನಿತ್ಯ ಓಪನ್ ಇರ್ತದ ಯಾವಾಗ ಭೀ ಹಿಂಗೆ ಓಪನ್ ಇಲ್ದಪ್ಲೆ ಇರಲ್ದು ಅಲ್ಲಿ ಫೀಝ್ ಇರ್ತದ ಫೀಸ್ ತಕೊಂಡು ಟಿಕೆಟ್ ತಕೊಂಡು ಒಳಗೆ ಹೋದೆವು ಹೋದೆವು ಒಳಗೆ ನಡ್ಕೊಳ್ತಾ ನಡ್ಕೊಳ್ತಾ ನಡ್ಕೊಳ್ತಾ ಹೋದೆವು ಎಲ್ಲ ನೋಡಿದೆವು ಬಹಳ ಸಂಖ್ಯೆ ಬರ್ತಾರೆ ಈಗ ಹಸು ಅದು ಏನು ಮಾಡಬೇಕು ಕೇಳಿದೆವು ಒಂದ್ಸಲ ಏನು ಮಾಡಿದ ನಾನು ಅಲ್ಲಿ ಈಗ ನಮ್ಗೆ ಭಾಷೆ ಬರಲ್ಲ ಒಂದೊಂದು ಹಿಂದಿ ಆಡ್ತಿದ್ದೆವು ಕಡೆಗೆನೆ ಭೀ ಈಗ ನಮ್ಮತ್ತೆ ಕರ್ಕೊಂಡು ಹೋಗಿದ್ದೆವು ಅಂಥೇಳಿ ಅವ್ರ ಕೈಯ್ಯಲ್ಲೇ ಭಾಷೆ ಆಡಿಸ್ತಿದ್ದೆವು ಈಗ ಏನು ಭೀ ಹಸು ಆದ್ರೆ ಆಗಲಿ ಏನಾದ್ರನೆ ಹಿಂಗೆ ಕೇಳೋಕೆ ಊಟದ ಕೇಳೋಕೆ ಅದಕ್ಕೇನಂತಾರೆ ಕನ್ನಡದಲ್ಲೆ ಏನಂತಾರೆ ಸ್ವಾರಿ ತೆಲುಗಿನಲ್ಲಿ ಏನಂತಾರೆ ಅದಕ್ಕಾಗಿ ಕೇಳ್ಕೊಂಡು ನಾವು ಭೀ ಅದು ತೆಲುಗು ಮಾತಾಡ್ತಿದ್ದೆವು ಒಂದೊಂದು ಅವ್ರ ಬಳಿ ಕುಂತಿದ್ವು ಒಂದೊಂದು ಕಲ್ತು ಕೇಳಿ ಹಿಂಗೆ ಹೊಂದ್ಕೊಂಡೆವು ಹಾಗಾಗಿ ನಮ್ಗೆ ಒಂದಿನ ಅಲ್ಲೇ ಪೂರ ಮುಂಜಾನೆ ಹೋದೋರು ಎಷ್ಟಕ್ಕೆ ಬಂದವು ರಾತ್ರಿ ಸಾಯಂಕಾಲ ಒಮ್ಮೆ ಐದು ಆಗಿತ್ತು ನೋಡಿರಿ ಮನೆಗೆ ಬರ್ಲಾಕ್ಕ ಅಷ್ಟು ಆಗ್ಯದ ಎನ್ ಟಿ ಆರ್ ಗಾರ್ಡನ್ ಬಹಳ ದೊಡ್ಡದಪ್ಪ ನೋಡ್ಲಿಕ್ಕೆ ಅಲ್ಲಿ ಬಹಳ ಸಂಖ್ಯೆ ಜನ ಬರ್ತಾರ ಅದಕ್ಕೆ ಯಾಗ್ಬಿ ಹೋಗ್ಬೇಕು ಅನ್ನಿಸ್ತದೆ ನೋಡ್ಬೇಕು ಅನ್ನಿಸ್ತದ ಚೆಂದ ಅದ ಡೆಕೊರೇಷನ್ ಎಲ್ಲ ಚೆಂದ ಅದ ಅಲ್ಲಿ ಮಾಡಿ ಮಾಡಿದ ಗಿಡ ಪಿಡ ಎಲ್ಲ ಚೆಂದವ ಅಲ್ಲಿ ಏನು ಭೀ ವ್ಯವಸ್ಥೆ ಆಗಲಿ ಹಿಂಗೆ ಸರಿಯಾಗಿದೆ ಹಾಗಾಗಿ ಮತ್ತೊಂದ್ಸಲ ಭೀ ಹೋಗ್ಬೇಕು ಅನಿಸ್ಲತ್ತದ ಮತ್ತು ಯಾವಗಾರ ತೆಲುಗು ಮಾತು ಕಲ್ತ್ಕೊಂಡು ಹೋಗ್ಬೇಕು